ಯೋಗ ಮಾಡುವುದು ನಮ್ಮ ದೇಹಕ್ಕೆ ತುಂಬ ಯೂಸ್ಫುಲ್ ಇದೆ ಯಾಕೆಂದರೆ ಯೋಗ ಕೇವಲ ವ್ಯಾಯಾಮ ಅಷ್ಟೇ ಅಲ್ಲ ಇದು ನಮ್ಮ ದೇಹಕ್ಕೆ ತುಂಬ ಪಾಸಿಟೀವ್ ಎನರ್ಜಿ ಕೂಡ ತಂದು ಕೊಡುತ್ತೆ ಯಾಕೆ ಅಂದರೆ ಯೋಗ ನಾವು ಬರಿ ಫಿಟ್ಟಾಗಿರಲು ಮಾಡೋದು ಒಂದೇ ಅಲ್ಲ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ನಮ್ಮ ಮನಸ್ಸಿನ ಮನಸ್ಥಿತಿಯೂ ಕೂಡ ಚೇಂಜ್ ಆಗುತ್ತೆ ಯೋಗ ಮಾಡೋದ್ರಿಂದ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಯೋಗ ಮಾಡುವ ಮೂಲಕ ಮತ್ತು ಇದರಿಂದ ತುಂಬ ಸ್ಕಿನ್ಗೆ ಬಾಡಿಗೆ ಹಾರ್ಟ್ಗೆ ಆರೋಗ್ಯಕ್ಕೆ ಪ್ರತಿ ಒಂದಕ್ಕೂ ಯೋಗ ತುಂಬ ಯೂಸ್ಫುಲು ಇದು ಇವಾಗ ಬಂದಿರೋದಲ್ಲ ಇದು ಮುಂಚಿನ ಕಾಲದಿಂದನೂ ನಮ್ಮ ಪುರಾತನ ಕಾಲದಿಂದನೂ ಹಿರಿಯರು ಮಾಡ್ಕೋಬಂದ ಒಂದು ಇದು ಆ ವ್ಯಾಯಾಮ ಎಂದು ಕರೆಯುತ್ತಾರೆ ಇದು ಕೇವಲ ನಾವು ಸುಮ್ಮನೆ ಟೈಮ್ ಪಾಸಿಗೆ ಮಾಡಬಾರ್ದಿದು ಇದು ನಾವು ದಿನನಿತ್ಯ ನಾವು ರೂಢಿ ಮಾಡ್ಕೊಬೇಕು ಇದು ಪ್ರತಿ ಯುವಕರು ಪ್ರತಿ ಚಿಕ್ಕ ಮಕ್ಕಳು ದೊಡ್ಡವರು ತಾತಂದಿರು ಪ್ರತಿ ಒಬ್ಬರು ಕೂಡ ಯೋಗವನ್ನು ನಾವು ಮಾಡಬೇಕು ಯಾಕಂದರೆ ಇದು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರುವ ಈ ಯೋಗವನ್ನು ನಾವೇ ಮಾಡದಿದ್ದರೆ ಇದು ಸರಿ ಹೋಗೋಲ್ಲ ಆದ್ದರಿಂದ ನಮ್ಮ ದೇಶದ ಪ್ರತಿ ಯುವಕರು ಪ್ರತಿ ಗಂಡಸರು ಹೆಂಗಸರು ಪ್ರತಿಯೊಬ್ಬರು ಯೋಗ ಮಾಡೋದ್ರಿಂದ ತುಂಬ ಯೂಸ್ ಇದೆ ಹೇಗೆ ಅಂದರೆ ನಾವು ದೇಹದ ದೇಹದ ಫಿಟ್ನೆಸನ್ನು ಮೇಂಟೇನ್ ಮಾಡಲು ಯೋಗ ಸಹಾಯ ಮಾಡುತ್ತೆ ಮತ್ತು ನಮ್ಮ ಮಾನಸಿಕ ಸ್ಥಿತಿಯನ್ನು ಸ್ಥಿರವಾಗಿಡಲು ಯೋಗ ನಮಗೆ ಸಹಾಯ ಮಾಡುತ್ತೆ ನಮ್ಮ ದೇಹದ ಕಟ್ಟುಮಸ್ತು ನಾವು ಮೇಂಟೇನ್ ಮಾಡಲು ನಮಗೆ ಯೋಗ ಸಹಾಯ ಮಾಡುತ್ತೆ ಆದ್ದರಿಂದ ಇದು ಯೋಗವು ಕೇವಲ ವ್ಯಾಯಾಮ ಅಷ್ಟೇ ಅಲ್ಲದಲೆ ಇದು ಮನಸ್ಥಿತಿ ಮಾನಸಿಕ ಸ್ಥಿತಿಯನ್ನು ಸರಿ ಮಾಡುವ ಕಾರಣದಿಂದ ಇದು ಯೋಗವು ಒಂದು ಮದ್ದೆಂದು ನಾವು ಭಾವಿಸಬೇಕು ಆದ್ದರಿಂದ ನಾವು ದಿನನಿತ್ಯ ಯೋಗವನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಇದು ತುಂಬ ಉಪಯೋಗವಾಗುತ್ತದೆ ನಮಗೆ